ಇಲ್ಲೀ ನಾವು ಕಸ್ಟಮರು ಸ್ವಾತಿ ವೆಜ್ ಹೋಟೆಲ್ಲ ನಮಗೊಂದೂ ಪಲಾವ್ ಆಡ್ರ್ ಮಾಡಬೇಕಿತ್ತು ನಿಮ್ಮ ಹೋಟೆಲಿಂದ ಸಿಗುತ್ತ ಸಿಗೋದಾದ್ರೆ ಎಷ್ಟೊತ್ತಿಗೆ ನಮಗೆ ಇಲ್ಲಿ ತಲುಪಿಸ್ತೀರ ಮನೆಗೆ ಫುಡ್ ಡೆಲಿವರಿ ಎಷ್ಟೊತ್ತಿಗೆ ಮಾಡ್ತೀರ ಎಷ್ಟು ಸಮಯ ತಗೋಳ್ತೀರ ನಮ್ದು ಅಡ್ರಸು ಬಂದ್ಬಿಟ್ಟು ಇಲ್ಲಿ ವಿಜಯನಗ್ರ ಅಂತ ಎಯ್ಟಿ ಫಿಟ್ ರೋಡು ಇಲ್ಲಿ ಬಂದು ಕೇಳಿದರೆ ಗೊತ್ತಾಗುತ್ತೆ